ಅಲೋ ಹಲೋ ಚವ್ಳಿಕಾಯಿ ನೋಡ್ರವ್ವ ಹತ್ತು ರೂಪಾಯ್ಗೆ ಪಾವು ಕಿಲೋ ಅಲೋ ಹಲೋ ಹತ್ತು ರೂಪಾಯ್ಗೆ ಪಾವು ಕಿಲೋ ಪಾವು ಕಿಲೋ ಹಾಂ ಲಿಂಬೆಹಣ್ಣ ಇಪ್ಪತ್ತು ರೂಪಾಯ್ಗ್ ಐದು ಹದಿನೈದು ರೂಪಾಯ್ಗೆ ಪಾವು ಕಿಲೋ ಬೀ ಹಾಂ ಮೆಂತೆಸೊಪ್ಪು ತೊಗೋಪ್ಪಿ ಮೆಂತೆಸೊಪ್ಪು ಮೆಂತೆಸೊಪ್ಪು ಹಾಂ ಲಿಂಬಿಹಣ್ ಇಪ್ಪತ್ತು ರೂಪಾಯ್ಗ ಐದು

ಹತ್ತು ರೂಪಾಯ್ಗ್ ಪಾವು ಕಿಲೋ ಹಾಂ ಹಾಂ ಲಿಂಬೆಹಣ್ಣ ಇಪ್ಪತ್ತು ರೂಪಾಯ್ಗ್ ಐದು ಇಪ್ ಹಾಂ ಲಿಂಬಿಹಣ್ಣು ಇಪ್ಪತ್ತು ರೂಪಾಯ್ಗ್ ಐದು ಪಾಲಕ್ ಹತ್ತು ರೂಪಾಯ್ಗ್ ಒಂದು ಏಯ್ ಅವು ಗ್ ಗಟರ್ನಾಗೆ ಬೆಳ್ದಿದ್ದು ಬಿ ಅವು ಗಟರ್ನಾಗೆ ಬೆಳ್ದಿದ್ದು ಹಾಂ ಹ್ಞೂ ಅವು ಹಾಂ ಆಯ್ತು ಬಾ ಬಿ ಬಾ ಹಾಂ ಹಾಂ ಆಯ್ತು ಬಿ ಆಯ್ತು

ಆಯ್ತು ಆಯ್ತು ಆಯ್ತು ಇಪ್ಪತ್ತು ರೂಪಾಯ್ಗ್ ಐದು ಲಿಂಬೆಹಣ್ಣು ಎಲ್ಲ ಕಡೆ ನೂರು ರೂಪಾಯಿ ಆತ್ ಬೀ ನೂರು ರೂಪಾಯಿ ಆಗತ್ತ

ಹಾಂ ಹಾಂ ಆಯ್ತು ಆಯ್ತು ಬದ್ನೆಕಾಯ್ ಪಾವು ಕಿಲೋ ಬಿ ಹತ್ತು ರೂಪಾಯಿ

ಆಯ್ತು ಬಿ ಆಯ್ತು ಆಯ್ತು ಆಯ್ತು ಬಿ ಆಯ್ತು ಇದು ಕರ್ಬೇವು ಕೊತ್ತಂಬ್ರಿ ಕರ್ಬೇವು ಕೊತ್ತಂಬರಿ ಹಾಂ ಹತ್ತು ರೂಪಾಯ್ಗ್ ಕೊಡ್ತೇನೆ ನೋಡು

ಹಾಂ ಆಯ್ತು ಬಿ ಆಯ್ತು ಆಯ್ತು ಆಯ್ತು ಆಯ್ತು